ಆರು ಎರಡು ಎರಡು ಸಾವಿರದ ಇಪ್ಪತ್ತ ಮೂರು ಐದು ಏಳು ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ತ ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತ ಮೂರು ಹತ್ತೊಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತ ಮೂರು ಐದು ಒಂದು ಎರಡು ಸಾವಿರದ ಇಪ್ಪತ್ತ ಮೂರು